ಹಲೋ ದೀಪಿಕಾ ಅವರಾ ಹಾಂ ಹೌದು ದೀಪಿಕಾ ಹೇಗಿದ್ದೀರಾ ಈಗ ನಿಮ್ಮ ಆರೋಗ್ಯ ಹೇಗೆ ಇದೆ ಹೌದಾ ಮದ್ದೆಲ್ಲ ಹಾಂ ನೀವೀಗ ಹುಷಾರಾಗಿದ್ದೀರ ಅಂತ ಹೇಳಿದರೆ ಸರಿಯಾಗಿ ನಿಮ್ಮ ಆರೋಗ್ಯ ಮುಂಚಿನ ಥರ ಇದೆ ಅಂತ ಹೇಳಿದರೆ ನಿಮಗೆ ಆರೋ ಮದ್ದಿನ ಅವಶ್ಯಕತೆ ಇರುವುದಿಲ್ಲ ಅಲ್ಲ ಸೊ ಹಾಗಾಗಿ ನೀವು ರೆಸ್ಟ್ ಮಾಡಿ ಮನೆಯಲ್ಲೆ ಆಯಿತಾ ಮದ್ದು ಬೇಕಂತ ಇಲ್ಲ ಹಾಂ ನೀವು ಅದೆ ಒಂದು ಮಳೆಗೆ ಆಚೆ ಈಚೆ ಎಲ್ಲ ಹೋಗಬೇಡಿ ಅಷ್ಟು ಅಂದರೆ ಜ್ವರ ಎಲ್ಲ ಬರ್ತದೆ ಪುನಃ ಆಮೇಲೆ ಆದಷ್ಟು ಮನೆಯ ಆಹಾರವನ್ನೇ ಸೇವಿಸಿ ಆಯಿತಾ ಮನೆಯಲ್ಲಿ ತಯಾರಿಸಿದ್ದೇ ಆಮೇಲೆ ತರಕಾರಿ ಮತ್ತು ಫ್ರೂಟ್ಸ್ ಅದೆಲ್ಲ ಸರಿಯಾಗಿ ತಿನ್ನಿ ಆಯಿತಾ ಹಾಂ ಮನೆ ಮದ್ದು ಸಹ ತಗೊಳ್ಬಹುದು ನಿಮಗೆ ಪುನಃ ಜ್ವರ ಶುರು ಆಗುವುದಾದರೆ ಅಥವಾ ನಿಮಗೆ ಪುನಃ ಬರ್ತದೆ ಅಂತಾದರೆ ಅಥವಾ ಅದನ್ನು ಬರಬಾರದು ಆ ಥರ ತಡೆಗಟ್ಟಬೇಕಾದರೆ ಮನೆಯಲ್ಲೇ ಕಷಾಯ ಮಾಡಬಹುದು ಅಥವಾ ಏನಾದರೂ ಈ ಏನು ಹೇಳ್ತಾರೆ ಲೇಪನ ಅಂತ ಹೇಳ್ತಾರಲ್ಲ ಆ ಥರ ಏನಾದರೂ ಮಾಡಿ ತಿನ್ನಬಹುದು ಜಾಗ್ರತೆ ಅಂದರೆ ಒಳ್ಳೆಯದು ಎಲ್ಲದರಲ್ಲೂ ತಿನ್ನೋದ್ರಲ್ಲಿ ಮತ್ತು ಹೋಗುವಾಗ ಯಾವ ಕಡೆ ಹೋಗ್ತೀರ ಮತ್ತು ಯಾವ ರೀತಿ ನೀವು ನಿಮ್ಮ ಲೈಫ್ಸ್ಟೈಲನ್ನು ಇಟ್ಕೊಂಡಿದ್ದೀರ ಅದೆಲ್ಲ ನೋ ನೋಡಿ ನೀವು ಸರಿಯಾಗೇ ಇಟ್ಟುಕೊಳ್ಳಿ ಆಯಿತಾ ಒ ಮತ್ತೇನಾದರೂ ಇಶ್ಯೂ ಇದ್ದರೆ ನನ್ನ ಹತ್ತಿರ ಅಪೋಯಿಂಟ್ಮೆಂಟ್ ತಗೊಂಡು ಮತ್ತೆ ಬನ್ನಿ ಆಯಿತಾ ಒ ಓಕೆ ಓಕೆ ಬೈ